ಡಾಕ್ಟರ್ ಉಲ್ಲಾಸ್ ಅವ್ರಿದ್ದಾರಾ ಹಾಂ ನಮಸ್ಕಾರ ಡಾಕ್ಟ್ರೇ ನಾನು ಬೀರೇಶ್ ಮಾತಾಡೋದು ಇಲ್ಲ ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದಾಗಿಂದ

ನಾನು ಡಾಕ್ಟ್ರೆ ಇಲ್ಲಿ ಹುಬ್ಬಳ್ಳಿಯಿಂದ ಹಳ್ಳಿಕೇರಿ ಹಾಂ ನಮಸ್ತೆ ನಮಸ್ತೆ ಇವತ್ತು ಬೆಳಿಗ್ಗೆ ಎದ್ದಾಗಿಂದ ಸ್ವಲ್ಪ ಎಲ್ಲ ಮೈ ಕೈ ನೋವು ಒಂಥರ ಏನೂ ಆಕ್ಟಿವ್ನೆಸ್ ಇರ್ಲಾರ್ದಂಗಾಗಿದೆ ಒಂಥರ ಎಲ್ಲೋ ನಿನ್ನೆ ಸ್ವಲ್ಪ ಲೇಟಾಗಿ ಮನ್ಗಿದ್ಕೊ ಅಥವಾ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಒಂಥರ ಹೊಟ್ಟೆಯಲ್ಲಿ ಒಂಥರ ಹೊಟ್ಟೆ ಉರಿನೂ ಆಗ್ತಾ ಇತ್ತು ಮೈ ಕೈ ನೋವು ಅದಕ್ಕೋಸ್ಕರ ಒಂದ್ಸಲ ನಿಮಗೆ ಸಜೇಶನ್ ತೋಳಣ ಅಂತೇಳಿ ಕಾಲ್ ಮಾಡಿದೆ ಜ್ವರ ಅಂತೇನಿಲ್ಲ ಡಾಕ್ಟ್ರೇ ಸ್ವಲ್ಪ ಬೆಚ್ಚಗಿತ್ತು ಮೈ ಬಟ್ ಅಂಥ ಏನು ಇದಿಲ್ಲ ಫುಲ್ಲು ಹೀಟ್ ಇದೇನಿಲ್ಲ ಹಾಂ ಇನ್ನೂ ಇದೆ ಮೈ ಕೈ ನೋವಿದೆ ಹೌದು ಬಾಡಿ ಪೈನ್ ಇದೆ ಹಾಂ ಸ್ವಲ್ಪ ಹೊಟ್ಟೆ ನೋವು ರಾತ್ರಿ ಸ್ವಲ್ಪ ಆಯಿಲಿ ಫುಡ್ಡು ತಿಂದಿದ್ಕೆ ತಿಂದಿದ್ದೆ ಅದು ಹಾಂ ಹೊರ್ಗಡೆ

ಹ್ಞೂ ಹ್ಞೂ ಬಿಸ್ನೀರ್ಗೇನು ಬರೇ ಬಿಸಿನೀರಾ ಅಥವಾ ಅದಕ್ಕೇನಾದ್ರೂ ನಿಂಬೆ ಹಣ್ಣು ಅಥವಾ ಇದನ್ನು ಎಂಥಾದ್ರೂ ಹಾಕಬೇಕಾ ಎಂಥಾದ್ರು ಹ್ಞೂ ಹ್ಞೂ ಹ್ಞೂ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞ ಹ್ಞೂ ಹ್ಞೂ ಹ್ಞೂ ಈಗ ಈಗೇನು ಊಟ ಮಾಡೋದು ಡಾಕ್ಟ್ರೇ ಈವತ್ತು

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸಾಕು ಇದಕ್ಕೆ ಇಲ್ಲಿ ನಮ್ಮದು ಮನೇಲೇ ರಿಮಿಡೀಸ್ ಮಾಡಿದರೆ ಸಾಕಾ ಅಥವಾ ಏನಾದ್ರು ಟ್ಯಾಬ್ಲೆಟ್ ಅಥವಾ ಏನಾದ್ರು ಕೊಡ್ತೀರಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಡಾಕ್ಟ್ರೇ ಆಮೇಲ್ ಬರೇ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೌದಲ್ಲ ಏನು ಕೋಲ್ಡ್ ಇಲ್ಲ ಇಲ್ಲ ಕೋಲ್ಡ್ ಕೋಲ್ಡ್ ಏನಿಲ್ಲ ಇಲ್ಲ ಇಲ್ಲ ಸ್ವಲ್ಪ ಅದೇ ಹೊಟ್ಟೆನೋವು ಸ್ವಲ್ಪ ಮೈ ಕೈ ನೋವು ಆ ಟೈಪ್ ಇತ್ತು ಅಷ್ಟೇನೆ ಅಂಥ ಕೋಲ್ಡ್ ಏನಿಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಸರಿ ಡಾಕ್ಟ್ರೇ ಆಯಿತು ಸರಿ ಸರ್ ಹಾಂ ಆಯ್ತು ಡಾಕ್ಟ್ರೇ ಆಯ್ತು ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಸರಿ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ಡಾಕ್ಟ್ರೇ